ಅಲೋ

ಹಾಂ ನೀವು ಡ್ರೈವಿಂಗ ಏನು ಅನ್ನೋದ್ ರೀ ನೀವು ಡ್ರೈವಿಂಗ್ ಕಲಿ ರೀ ಮತ್ತು ಬನ್ರಿ ಆಫೀಸ್ಗೆ ಡ್ರಾಯ್ವಿಂಗ್ ಕಲಿತ ಗಾಡಿ ತೊಗೊಂಬನ್ರೀ ಲೈಸೆನ್ಸ್ ಕೊಡ್ಸಿ ಕೊಡ್ತೇವೆ ಫೋನ್ದಾಗೆ ಕೇಳಬೇಡ್ರಿ ಟೈಮ್ ಆಗೈತೆ ರೀ ಏನು ಮಾಡೋದ್ ರೀ ಇಲ್ಲೇ ಬನ್ರಿ ಗಾಡಿ ತೊಗೊಂಬನ್ರಿ ಅರ್ಜೆಂಟ್ ಬೇಕಾಗಿರೆ ಇಲ್ಲಿ ಆಫೀಸ್ಗೇ ಬನ್ರಿ ಹಾಂ ಇಲ್ಲಿ ಇಲ್ಲಿ ಬರ್ರಿ ನೀವು ಆಫೀಸ್ಗೇ ಬನ್ರಿ ಫೋನ್ನಾಗ ಹೇಳಕ್ಕೆ ಬರೋಂಗಿಲ್ಲ ಅದು ಆಫೀಸ್ಗೇ ಬನ್ರಿ ಹಾಂ ಹಾಂ ಬನ್ರಿ ಫೋನ್ದಾಗೆಲ್ಲ ಹಂಗೆ ಹೇಳಕ್ಕೆ ಬರೋಂಗಿಲ್ಲ ಆಫೀಸ್ಗೆ ಬನ್ರಿ ಮತ್ತೆ ಮಾಡ್ಕೊಂಡ್ ಹೋಗಿರಿ ಹಾಂ ಹಾಂ ಏನೇನು ಪೇಪರ್ ಕೊಡ್ಬೇಕೋ ಮಾಡ್ಕೊಂಬನ್ರಿ ಎಲ್ಲ ಹೇಳ್ತೇವೆ ಬನ್ರಿ ಯಾವ್ಗ ಬರ್ತೀರಿ

ಹಾಂ ಹಾಂ ಬಂದು ಕೆಲಸ ಮಾಡ್ಕೊಂಡ್ ಹೋಗಿರಿ ಹಂಗಾರೆ ಹ್ಞೂ ಹ್ಞೂ ಆಯ್ತು ಹಾಂ ಹಾಂ ಹ್ಞೂ ಹ್ಞೂ